ಜನರು ಮೊದಲಿಗೆ ಡ್ರಾಯಿಂಗ್ ಪ್ರಾರಂಭಿಸ್ದಾಗ ಮಾಡಿದ ತಪ್ಪುಗಳು ಏನು ಅಂತ ಅಂದರೆ ಅವುಗಳನ್ನು ನಾವು ಹೇಗೆ ತಪ್ಪಿಸ್ಬೌದು ಅಂದರೆ ಮೊದಲು ಅವರು ಮಾಡುವಾಗ ನಾನು ಯಾವುದನ್ನು ಡ್ರಾಯಿಂಗ್ ಮಾಡಬೇಕು ಯಾವುದನ್ನು ಬಿಡಿಸ್ಬೇಕು ಯಾವ ರೀತಿ ಬಿಡ್ಸಿದ್ರೆ ಚೆನ್ನಾಗಿರುತ್ತೆ ಇದೇ ರೀತಿಲಿ ಬಿಡಿಸಿದ್ರೆ ಚೆನ್ನಾಗಿರುತ್ತಾ ಬೇರೆ ರೀತಿ ಬಿಡಿಸ್ಬೇಕಾ ಯಾವ್ದು ಬಿಡಿಸ್ಬೇಕು ಯಾವ ಪೇಂಟಿಂಗ್ ಬಿಡಿಸ್ಬೇಕು ಯಾರನ್ನ ಬಿಡಿಸ್ಬೇಕು ಯಾವ ವಿಷಯದ ಬಗ್ಗೆ ಬಿಡಿಸ್ಬೇಕು ಇಲ್ಲ ವಾತಾವರ್ಣದ ಬಗ್ಗೆ ಬಿಡಿಸ್ಬೇಕಾ ಮನೆ ಬಗ್ಗೆ ಬಿಡಿಸ್ಬೇಕಾ ನನ್ನನ್ನು ನಾನೇ ಬಿಡಿಸ್ಬೇಕಾ ಒಂದು ವ್ಯಕ್ತಿ ಬಿಡಿಸ್ಬೇಕಾ ಯಾರನ್ನು ಬಿಡಿಸ್ಬೇಕು ಮೊದಲು ಪ್ರಾರಂಭಿಸಿದಾಗ ಇವೆಲ್ಲ ಯೋಚನೆಗಳನ್ನು ಮಾಡಿ ಮಾಡಬೇಕು ಮಾಡಿ ಆದಮೇಲೆ ಅವರು ಪ್ರಾರಂಭ ಮಾಡಬೇಕು ಸ್ಟಾಟಿಂಗ್ ಬಿಡಿಸುವಾಗ ಇವು ಮಾಡೋ ತಪ್ಪುಗಳು ಮೊದಲೇ ಏನೂ ಪ್ಲಾನ್ ಮಾಡದೇ ಯೋಚನೆ ಮಾಡದೇ ಬಿಡ್ಸೋಕ್ಕೆ ಪ್ರಾರಂಭಗೊಳ್ತಾರೆ ಇವೆಲ್ಲ ಯೋಚನೆ ಇಲ್ಲದೆ ಮಾಡುವಾಗ ಏನು ಬಿಡಿಸ್ಬೇಕು ಅಂತ ಅವ್ರಿಗೆ ಮೊದಲೇ ಗೊತ್ತಿಲ್ಲದೆ ಏನೇನೋ ಬಿಡಿಸ್ತಾರೆ ಬಿಡಿಸಿದ ಮೇಲೆ ಅದ್ನ ಹೇಗೆ ತಪ್ಪಿಸೋದು ಅಂತನೂ ಗೊತ್ತಾಗೋಲ್ಲ ಅದ್ನ ಹೇಗ್ ತಪ್ಪಿಸೋದು ಅಂತಲೂ ಗೊತ್ತಾಗೋಲ್ಲ ಆದರೆ ಅದನ್ನೇ ಅವರು ಒಂದು ವ್ಯಕ್ತಿ ಬಿಡ್ಸಕ್ಕೆ ಹೋಗ್ ಒಂದು ಮರ ಬಿಡಿಸಿರ್ತಾರೆ ಅದನ್ನ ವ್ಯಕ್ತಿನ ಹೋಗಿ ಮರ ಆಗಿ ಬದ್ಲಾಯಿಸ್ಬೋದು ಅಷ್ಟೆ ಅದನ್ನು ಅವರು ವ್ಯಕ್ತಿನೇ ಮಾಡಕ್ಕೆ ಆಗೋಲ್ಲ ಹಾಗೆ ತಪ್ಪಿಸ್ಬೋದು ಒಂದು ಮನೆ ಬಿಡಿಸಿ ಒಂದು ಆಫೀಸ್ ಮಾಡ್ಬೋದು ಒಂದು ವ್ಯಕ್ತಿ ಬಿಡ್ಸಕ್ಕೆ ಹೋಗಿ ಒಂದು ಮರನೇ ಮಾಡ್ಬೋದು ಹೀಗೆ ಅವ್ರು ಮಾಡಿರತಕಂಥ ತಪ್ಪಲ್ಲಿ ಬೇರೆನ ಅದರಲ್ಲೇ ಅಳವಡಿಸ್ಬೋದು ಅಷ್ಟೆ ಹಾಗಾಗಿ ಅದನ್ನು ತಪ್ಪಿಸ್ಬೋದು ಒಂದು ಅತ್ಯುತ್ತಮ ಕಲಾವಿದನಾಗಲು ಎಷ್ಟು ಪ್ರಾಕ್ಟಿಸ್ ಮಾಡಬೇಕು ಅಂತ ನ್ ಅಂದರೆ ತನ್ನ ಎಲ್ಲ ಯೋಚನೆಗಳನ್ನು ತನ್ನ ಬದಿಗಿಟ್ಟು ಪ್ರಾಕ್ಟಿಸ್ ಮಾಡ್ಬೇಕು ಪ್ರ್ಯಾಕ್ಟಿಸ್ ಪ್ರಾಕ್ಟಿ ಪ್ರ್ಯಾಕ್ಟಿಸ್ ಅಂದರೆ ಫುಲ್ ಪ್ರ್ಯಾಕ್ಟಿಸ್ ಒಂದು ಏನೋ ನೋಡಿದ ನೋಡಿದನ್ನು ಬಂದು ಹಂಗೆ ರಫ್ ಆಗಿ ಅಂದರೆ ಡ್ರಾಯಿಂಗ್ ರಫ್ ಆಗಿ ಬಿಡಿಸ್ಬೇಕು ಒಂದು ಒಂದು ಸಲ ಬಂದಿಲ್ಲ ಎರಡು ಸಲ ಬಂದಿಲ್ಲ ಮೂರು ಸಲ ಬಂದಿಲ್ಲ ಅಂದರೆ ಒಂದು ಹತ್ತು ಸಲವಾದ್ರೂ ಅದು ಪ್ರ್ಯಾಕ್ಟಿಸ್ ಮಾಡ್ಬೇಕು ಸತತ ಅಭ್ಯಾಸವೇ ಸಾಧನೆಗೆ ಹಾದಿ ಅಂತ ಹೇಳ್ತಾರೆ ನಾವು ಎಷ್ಟು ಪ್ರ್ಯಾಕಿಸ್ ಮಾಡಿ ಬಿಡಿಸ್ತೀವೋ ಅಷ್ಟು ಪ್ರ್ಯಾಕ್ಟಿಸ್ ಮಾಡಿ ಬಿಡಿಸ್ತೀವೋ ಅಷ್ಟೇ ಚೆನ್ನಾಗಿ ಡ್ರಾಯಿಂಗ್ ಬರುತ್ತೆ ಆಗ ಒಬ್ಬ ಕಲಾ ಕಲಾವಿದನಾಗಲು ಅವನು ಅರ್ಹ ಅಂತನೇ ಹೇಳ್ಬೋದು